ಎಲ್ಲ ಹಳ್ಳಿಗಳಲ್ಲೂ ವೃದ್ಧರು ಮತ್ತು ಅಜ್ಜಿಯರು ಅಜ್ಜಯರು ಅಂತ ಇರ್ತಾರೆ ಅಂದರೆ ಎಪ್ಪತ್ತು ವರ್ಷ ಅರುವತ್ತು ವರ್ಷದ್ ಮೇಲುಗಡೆ ಇರೋವ್ರೆಲ್ಲ ಅಜ್ಜಿ ಅಜ್ಜ ಅಂತ ಕರಿಸ್ಕೊಳ್ತಾರೆ ಅವರೆಲ್ಲ ಹಳ್ಳಿಗಳಲ್ಲಿ ಬದುಕಿರ್ತಾರೆ ಹಾಗೆಯೇ ಅವರು ಹಳ್ಳಿಯಿಂದ ಮತ್ತೆ ಹೊರಗೆ ಹೋಗಲ್ಲ ಯಾಕೆ ಅಂದರೆ ಮಕ್ಕಳು ಅವ್ರನ್ನ ಕಳಿಸೋದಿಲ್ಲ ಪ್ರೀತಿಯಿಂದ ನೋಡಿಕೊಳ್ತಾರೆ ಹಾಗೇ ಸಂತೋಷದಿಂದ ಇರ್ತಾರೆ ಈಗ ಸಿಟಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಊರುಗಳಲ್ಲೆಲ್ಲ ಮಕ್ಕಳು ಅವರ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಯಾಕೆ ಅಂದರೆ ಅವರಿಗೆ ಕೆಲಸ ಇರುತ್ತೆ ಮತ್ತು ಅವ್ರನ್ನು ನೋಡ್ಕೊಳೊದಕ್ಕಾಗಲ್ಲ ಅಂತ ಮತ್ತು ಅವ್ರು ಕಾಟ ಕೊಡ್ತಾರೆ ಅಂತ ಅವರು ಸಿಂಗಲ್ ಲೈಫ್ ಬದುಕಬೇಕು ಅಂತ ಅವ್ರು ವೃದ್ಧರನ್ನು ಆ ಒಂದು ವೃದ್ಧಾಶ್ರಮಕ್ಕೆ ಕಳಿಸ್ಕೊಡ್ತಾರೆ ಹಾಗೇ ಹಳ್ಳಿ ಹಳ್ಳಿ ಕಡೆ ಬಂದರೆ ಯಾರೂ ಆ ಥರ ಮಾಡೋದಿಲ್ಲ ಎಲ್ಲರೂ ಖುಷಿಯಿಂದ ಇರ್ತಾರೆ ಹಾಗೇ ಎಲ್ಲರೂ ನೋಡಿಕೊಳ್ತಾರೆ ಅಜ್ಜ ಅಜ್ಜಿನ ಹಾಗೇ ಯಾರೂ ಭೇದ ಭಾವ ಮಾಡೋದಿಲ್ಲ ಅಜ್ಜಿ ಅಜ್ಜಗಳಿಗೆ ಒಂದೇ ಥರ ನೋಡ್ತಾರೆ ಮತ್ತು ಹೊಲದ ಮನೆಯ ಕೆಲಸ ಮಾಡಿಕೊಂಡು ಇರ್ತಾರೆ ಅಜ್ಜ ಅಜ್ಜಿಗಳು ಮನೆ ಕೆಲಸ ಜಾಸ್ತಿ ಮಾಡ್ತಾರೆ ಯಾಕೆ ಅಂದರೆ ಅವರಿಗೆ ತುಂಬಾ ಅನುಭವ ಇರುತ್ತೆ ಮಾಡೋ ಇದು ಎಲ್ಲಾದರಲ್ಲೂ ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ನೀಟಾಗಿ ಮಾಡಿಕೊಡ್ತಾರೆ ಹಾಗೇ ಏಕೆ ಇರ್ತಾರೆ ಅಂದರೆ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿಯರು ಅವರ ಬದುಕಿನ ಒಂದು ಪಾಠವನ್ನು ಹೇಳ್ಕೊಡೋದಿಕ್ಕೆ ಅವರ ಒಂದು ಬದುಕು ಏಕೆ ಕಟ್ಟಿಕೊಂಡ್ರು ಹೇಗೆ ಇರಬೇಕು ಹಾಗೇ ಹೇಗೆ ಮಾಡಿದರೆ ಹೇಗೆ ಆಗುತ್ತೆ ಅನ್ನೋದನ್ನು ಅವರು ಹೇಳ್ಕೊಡ್ತಾರೆ ಅದಕ್ಕೋಸ್ಕರ ಆ ವೃದ್ಧರನ್ನು ನಾವು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಕಳ್ಕೊಳ್ಳೋದಿಲ್ಲ ಹಾಗೆಯೇ ಯಾರೂ ಮಕ್ಕಳನ್ನು ಅವರು ನೋಡುವುದಿಲ್ಲ ಆ ಥರ ಭೇದ ಭಾವ ಮಾಡೋದಿಲ್ಲ ಅಜ್ಜಿ ಅಜ್ಜಗಳು ಆ ಅಜ್ಜಿ ಅಜ್ಜಗಳಿಗೆ ಒಂದು ಎಪ್ಪತ್ತು ಎಂಬತ್ತು ವರ್ಷ ಆಗೋದ್ರಿಂದ ಅವರು ಮೂಲೆ ಹಿಡಿಯೋದ್ ಒಂದು ಸಂಗತಿ ಬರುತ್ತೆ ಹೇಗೆ ಅಂದರೆ ಹಾಸ್ಗೆ ಹಿಡಿಯೋದು ಅವರು ಅಡ್ಡಾಡೋದಿಕ್ಕೆ ಆಗೋಲ್ಲ ಎದ್ದೋಳೋದಿಕ್ಕೆ ಆಗೋಲ್ಲ ಹಾಗೇ ಮಲ್ಗಿದ ಥರನೇ ಮಲಗೋ ಮಲಗಿರ್ಬೇಕು ಹಾಗೆ ಮಕ್ಕಳು ಅವರಿಗೆ ಊಟ ಮಾಡಿಸ್ಬೇಕು ಆ ಥರ ಇರುತ್ತೆ ಆ ಥರ ಸಂಗತಿಗಳನ್ನು ನಾನು ನೋಡಿದ್ದೇನೆ ಹಾಗೆಯೇ ನಮ್ಮ ಮನೆಯಲ್ಲಿ ಒಂದು ಅಜ್ಜಿ ಇತ್ತು ಆ ಅಜ್ಜಿನೂ ಕೂಡ ಹಂಗೇ ನಾವು ನೋಡ್ಕೊಳ್ತಿದ್ದೆವು ಹಾಸ್ಗೆ ಹಿಡಿದು ಮಲ್ಕೊಂಡಿತ್ತು ಹಾಗೇ ಎಲ್ಲ ಥರದ ಊಟಗಳನ್ನು ಮಾಡ್ಕೊಳ್ಳೋದು ಎಲ್ಲ ಥರದ ಅಡಿಗೆಗಳನ್ನು ಮಾಡ್ಕೊಳ್ಳೋದು ಖುಷಿಯಿಂದ ನೋಡ್ಕೊಳ್ಳೋದು ಆ ಥರ ಮಾಡಿದ್ವಿ ಹಾಗೇ ಮೂರು ವರ್ಷ್ದ ಹಿಂದೆ ಸತ್ತೋಯಿತು ಹಾಗೇ ನನಗೆ ದುಃಖ ಆಯಿತು ಹಾಗೇ ನೋಡ್ಕೊಳೋದು ಯಾಕೆ ಅಂದರೆ ಇನ್ನೇನು ಒಂದು ಎರಡು ವರ್ಷ ಮೂರು ವರ್ಷ ಇರ್ತಾರೆ ಚೆನ್ನಾಗಿ ತಿಂದು ಉಂಡು ಹೋಗ್ಲಿ ಅಂದರೆ ಖುಷಿಯಾಗಿ ಇದ್ದು ಹೋಗ್ಲಿ ಬದಿಕಿರೋವಾಗ್ಲೇ ಖುಷಿಯಿದ್ದೆ ಖುಷಿ ಇರಬೇಕು ಸತ್ತೋದ ಮೇಲೆ ಅಂದ್ಕೋಬಾರ್ದು ಈಗ ಈ ಥರ ಇತ್ತು ಆ ಥರ ಇತ್ತು ಅಂತ ಅದಕೋಸ್ಕರ ನಾವು ಹಳ್ಳಿ ಕಡೆ ಎಲ್ಲ ಆ ಥರ ಮಾಡ್ತೇವೆ ಆ ವೃದ್ಧರನ್ನು ಚೆನ್ನಾಗಿ ನೋಡಿಕೊಳ್ತೇವೆ ಸಾಯೋವಾಗ ಸಾಯೋ ಸಾವಯವ ಸಮಯದಲ್ಲಿ ಚೆನ್ನಾಗೇ ನೋಡಿಕೊಳ್ತೇವೆ ಅವರು ಸತ್ತ ಮೇಲೆ ಒಂದು ಶ ಮನಃಶಾಂತಿ ಸಿಗಬೇಕಲ್ಲ ಅವರಿಗೆ ಅಂತ ಹಾಗೇ ಈ ಥರ ಮಾಡೋದರಿಂದ ನಮಗೂ ಒಳ್ಳೆಯದಾಗುತ್ತೆ ಅವರ ನೋಡಿಕೊಂಡಿದ್ದು ತೃಪ್ತಿಯಿರುತ್ತೆ ಆ ಆನಂದ ಇರುತ್ತೆ ಈಗಿನ ಕಾಲ್ದಲ್ಲೆಲ್ಲ ಹಳ್ಳಿಗಳಿಂದ ಪೇಟೆಗೆ ಹೋಗ್ತಿದ್ದಾರೆ ಹಾಗೇ ಅವರು ಅವ್ರನ್ನ ಅಜ್ಜ ಅಜ್ಜಿಗಳನ್ನು ನೋಡ್ಕೊಳೋದು ಅಷ್ಟು ಅಷ್ಟಲ್ಲ ಇಲ್ಲ ಅದಕ್ಕೋಸ್ಕರ ಅಜ್ಜ ಅಜ್ಜಿಗಳನ್ನು ಇಲ್ಲೇ ಊರಲ್ಲೇ ಬಿಟ್ಟು ಅವ್ರು ಅವರಿಬ್ಬರೇ ಇಲ್ಲೇ ಇರ್ತಾರೆ ಹಾಗೇ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಬೇರೆ ಪೇಟೆಯಲ್ಲಿರ್ತಾರೆ ಆ ಥರ ಆಗುತ್ತೆ ಹಾಗೇ ಇಲ್ಲಿನ ಅವರಿಬ್ರೆ ಇರೋದರಿಂದ ಅವ್ರಿಗೆ ಕಷ್ಟ ಆಗುತ್ತೆ ಬದ್ಕೋದಕ್ಕೆ ಅವರಿಬ್ರೆ ಇರೋದ್ರಿಂದ ಯಾವುದೇ ಕೆಲಸ ಆಗ್ತಿರೋಲ್ಲ ಮತ್ತು ಅಜ್ಜ ಕೂಡ ಯಾವುದೇ ಕೆಲಸಕ್ಕೆ ಹೋಗ್ತ ಇರೋಲ್ಲ ಯಾಕೆ ಅಂದರೆ ಅವ್ರಿಗೆ ವಯ್ಸಾಗಿರುತ್ತೆ ಎಪ್ಪತ್ತು ಎಂಬತ್ತು ವಯಸ್ಸಲ್ಲಿ ಯಾರೂ ಕೆಲಸ ಮಾಡೋದಿಲ್ಲ ಅಷ್ಟೊಂದು ಮಾಡಿದರೂ ಹೇಗ್ ಇರುತ್ತೆ ಅಂದರೆ ಅವ್ರಿಗೆ ಮೈಕೈ ನೋವು ಇರುತ್ತೆ ಹಾಗೇ ಸಾಯೋವಂಥ ಟೈಮಲ್ಲಿ ನಾವು ಅಷ್ಟೊಂದು ಕಷ್ಟ ಕೊಡಬಾರ್ದು ಅಜ್ಜ ಅಜ್ಜಿಗರಿಗೆ ಈಗ ಹೋಗ್ತಿರೋದ್ರಿಂದ ಪ್ಯಾಟಿಗೆ ಹೋಗ್ತಾ ಇರೋದರಿಂದ ಅವ್ರು ಕರ್ಕೊಂಡು ಹೋಬೇಕು ಹೋಗಿ ಅಲ್ಲಿ ಇಟ್ಕೋಬೇಕು ಮೊಮ್ಮಕ್ಳನ್ನು ನೋಡಿಕೊಳ್ತಾರೆ ಅಜ್ಜ ಅಜ್ಜಿಗಳು ಹಾಗೇ ಅವ್ರನ್ನು ಖುಷಿಯಿಂದ ಇಟ್ಕೊಳ್ತಾರೆ ಹಾಸ್ಗೆ ಹಿಡ್ದಿದೆ ಅಂದರೆ ಒಂದೆರಡು ವರ್ಷಗಳು ಬದುಕಿರ್ತಾರೆ ಅವ್ರನ್ನು ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿರೋದಿಲ್ಲ ಅವರು ಬದುಕಿರೋ ತನಕ ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠಗಳನ್ನು ಹೇಳ್ಕೊಡ್ತಾರೆ ಜೀವನದ ಪಾಠಗಳನ್ನು ಹೇಳ್ಕೊಡ್ತಾರೆ ಹಾಗೇ ದುಡ್ಡನ್ನು ಹೇಗೆ ಉಳಿಸ್ಬೇಕು ಅಂತ ಹೇಳ್ಕೊಡ್ತಾರೆ ಆಸ್ತಿಯನ್ನು ಹೇಗೆ ನೋಡಿಕೊಳ್ಬೇಕು ಅಂತ ಹೇಳ್ಕೊಡ್ತಾರೆ ಹೊಲದಲ್ಲಿ ಔಷ್ಧಿ ಔಷಧಿ ಮತ್ತು ಗಿಡಮರಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳಿಕೊಡ್ತಾರೆ ಯಾಕೆ ಅಂದರೆ ಅವರಿಗೆ ಆ ಒಂದು ಜೀವನದ ಪಾಠ ಇರುತ್ತೆ ಅರಿವಿರುತ್ತೆ ಅವರು ಕಲ್ತು ಬಂದಿರ್ತಾರೆ ಆ ಎಪ್ಪತ್ತು ವರ್ಷಗಳಲ್ಲಿ ಅವರಿಗೊಂದು ಅನುಭವ ಇರುತ್ತೆ ಅದಕ್ಕೋಸ್ಕರ ನಾವು ಅವ್ರನ್ನು ಯಾವತ್ತೂ ಕಳ್ಕೋಬಾರದು ಅವ್ರು ಹೇಳಿದ್ದನ್ನ ಕೇಳಬೇಕು ಯಾಕೆ ಅಂದರೆ ಅವ್ರ ಪಾಠ ವೇದವಾಕ್ಯವಿರುತ್ತೆ ಯಾಕೆ ಅಂದರೆ ನಾವು ಅಷ್ಟೊಂದು ವರ್ಷ ನೋಡಿಲ್ಲ ನಾವೂ ಒಂದು ಮೂವತ್ತು ನಲವತ್ತು ನಲ್ವತ್ತೈದು ವರ್ಷ ಇರ್ತೇವೆ ಹಾಗೇ ಅವರು ಎಪ್ಪತ್ತು ವರ್ಷ ಇರೋದರಿಂದ ನಮ್ಕಿನ್ನ ಒಂದು ಮೂವತ್ತು ವರ್ಷ ಆ ಒಂದು ಜೀವನದ ಪಾಠ ಇದೆಯಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವರು ಅಷ್ಟು ನಮಗೆ ಯಾರೂ ತಿಳಿಸ್ಕೊಳೋದಕ್ಕಾಗದಿಲ್ಲ ಹಾಗೇ ಅಮ್ಮಂದಿರು ಅಮ್ಮನ ಅಜ್ಜಿಯರು ಅಜ್ಜಿಯರಂದರೆ ಅವ್ರು ಅಡಿಗೆಯಲ್ಲಿ ಚಾಲಾಕಿಯಾಗಿರ್ತಾರೆ ಮತ್ತು ಮನೆಯನ್ನು ನೋಡ್ಕೊಳೋದಿಕ್ಕೆ ನೋಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಅವ್ರು ಹೇಳ್ಕೊಡೋ ಪಾಠವನ್ನು ಈ ಗೃಹಿಣಿಯರು ಕಲೀಬೇಕು ಆ ಗೃಹಿಣಿಯರು ಆ ಒಂದು ಅಜ್ಜಿಯನ್ನು ದೂಡ್ತಾರೆ ಯಾಕೆ ಅಂದರೆ ಆ ಅತ್ತೆ ಸಮ ಅತ್ತೆ ಸಮಾನವಾದ್ರನ್ನು ಯಾರೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಷ್ಟೊಂದು ಆ ಒಂದು ಅತ್ತೆಯಂಥ ಒಂದು ಹೆಸ್ರು ಕೆಳ್ಕೋಕ್ ಕೆಡಿಸ್ತಾರೆ ಸೊಸೆಯಂದಿರು ಆ ಸೊಸೆಯಂದಿರು ಅತ್ತೆಗಳನ್ನು ಅತ್ತೆಯರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಜೀವನ ಪಾಠ ಕಲೀತಾರೆ ಹಾಗೇ ಮನೆಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಕಲೀತಾರೆ ಎಲ್ಲ ರೀತಿಯಿಂದ ಒಂದು ಗಂಡನ ಸಂತೋಷವನ್ನು ಉಳ್ಸ್ಕೊಳೋದಕ್ಕೆ ಹೇಗ್ ಇರಬೇಕು ಅನ್ನೋದು ಕಲೀತಾರೆ ಅದು ಈಗಿನ ಕಾಲದಲ್ಲಿ ಅದು ಇಲ್ಲ ಹಾಗೇ ಹಳ್ಳಿಗಳಲ್ಲೂ ಕೂಡ ಒಂದು ನಾಶವಾಗ್ತಿದೆ ಅಜ್ಜ ಅಜ್ಜಿಯರನ್ನು ನೋಡ್ಕೊಳ್ಳೋದು ಆದರೆ ನಮ್ಮ ಮನೇಲೂ ಇದ್ದಾರೆ ಒಂದು ಅಜ್ಜಿ ಈಗಲೂ ಇದ್ದಾರೆ ಬೇರೆ ಹಾಗೆ ಅಂದರೆ ಅಮ್ಮನ ಅಮ್ಮ ಆ ಅಜ್ಜಿಯನ್ನು ನಾವು ನೋಡಿಕೊಳ್ತೇವೆ ಅವ್ರಿನ್ನೂ ತುಂಬ ಗಟ್ಟಿಯಾಗಿದ್ದಾರೆ ಯಾಕೆ ಅಂದರೆ ಹಳೇ ಕಾಲದವ್ರು ಆ ಒಂದು ಕೆಲಸ ಮಾಡಿ ಆ ಊಟ ಎಲ್ಲ ಸರಿಯಾಗಿ ಮಾಡಿ ಈಗಲೂ ಗಟ್ಟಿಯಾಗಿದ್ದಾರೆ ಈಗಲೂ ಕೆಲ್ಸಕ್ಕೆ ಹೋಗ್ತಾರೆ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿದೆ ಅವರಿಗೆ ಈಗಲೂ ಅಡಿಕೆ ಸುಲಿಯೋದಕ್ಕೆ ಹೋಗ್ತಾರೆ ಆದರೂ ಏನೂ ಜಗ್ಗೋದಿಲ್ಲ ನೋ ಒನ್ನೊಂದು ದಿವಸ ಮೈ ನೋವು ಅಂತ ಮಲ್ಕೊಳ್ತಾರೆ ಹೊರ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕಸ ಹೊಡಿತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ರಾತ್ರಿನೂ ಕಸ ಹೊಡಿತಾರೆ ಮಧ್ಯಾಹ್ನ ಮಲ್ಕೊಳ್ತಾರೆ ಸ್ವಲ್ಪ ಹೊತ್ತು ರಾತ್ರಿ ಹೊತ್ತು ಮಲಗೋದಿಲ್ಲ ಅಷ್ಟೊಂದು ಯಾಕೆ ಅಂದರೆ ಅವ್ರಿಗೆ ಮೈಕೈ ನೋವಿರುತ್ತೆ ಸಾಯೋ ಟೈಮಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಒಂದು ನಮ್ಮ ಆಸೆ ಆ ಒಂದು ಆಸೇನ ಈಡೇರ್ಸ್ಬೇಕು